ನಾನೊಬ್ಬಳು ಭೋಜನ ಪ್ರಿಯೆ ಹಾಗು ಆಹಾರ ಪ್ರಿಯೆ ನನಗೆ ಮೊದಲಿನಿಂದ ಸಹ ಅಡುಗೆಯನ್ನು ಮಾಡುವುದಂದರೆ ತುಂಬ ಇಷ್ಟ ಮತ್ತು ಅಡುಗೆಯನ್ನು ಮೊದಲಿನಿಂದ ಸಹ ಸ್ವಲ್ಪ ಮಟ್ಟಿಗೆ ಕಲಿತಿದ್ದೆ ಅದೇ ನನ್ನ ಹವ್ಯಾಸವಾಗಿ ಆಯಿತು ಆ ಹವ್ ಈ ಅಡುಗೆಯ ಕಲೆಯನ್ನು ಉದ್ಯೋಗವಾಗಿ ತೆಗೆದುಕೊಳ್ಳಬೇಕೆಂಬುದು ನಂಗೆ ತುಂಬ ಇಷ್ಟ ಆದರೆ ಮನೆಯಲ್ಲಿ ಅಡುಗೆಯನ್ನು ಹವ್ಯಾಸವಾಗಿ ಅಥ್ವ ಕಲೆಯನ್ನು ಉದ್ಯೋಗವಾಗಿ ತೆಗೆದುಕೊಳ್ಳಲು ಬಿಡೊಲ್ಲ ಏನಕ್ಕೆ ಅಂದರೆ ಶಿಕ್ಷಣದಿಂದ ಸಿಗುವಂತಹ ಉದ್ಯೋಗಕ್ಕೆ ಅವರು ತುಂಬ ಪ್ರೋತ್ಸಾಹ ನೀಡ್ತಾರೆ ಇವು ಎಲ್ಲ ನಾ ಚಿಕ್ಕ ಪುಟ್ಟ ಹವ್ಯಾಸಗಳ ರೀತಿ ಇರಬೇಕು ಅದನ್ನೇ ಉದ್ಯೋಗಗಳಾಗಿ ಬಳಸಬಾರ್ದು ಎಂಬುದು ಅವರ ಒಂದು ಮನಸ್ಥಿತಿ ಆದರೆ ನನಗೆ ಒಂದು ಅಡುಗೆಯನ್ನು ಕಲಿಯುವುದು ಅನ್ನು ಹಾಗೆ ವಿವಿಧ ರೀತಿಯ ಆಹಾರಗಳನ್ನು ತಯಾರಿಸುವುದು ಅವುಗಳನ್ನು ಬಡಿಸಿ ಮತ್ತು ಪ್ರತಿಕ್ರಿಯೆಯನ್ನು ಪಡೆಯುವುದು ಅಂದರೆ ತುಂಬ ಇಷ್ಟ ಆಹಾರ ಎಂಬುದು ಎಲ್ಲರಿಗು ಇಷ್ಟವಾದಂತಹದ್ದೆ ಅದರಲ್ಲಿ ವಿವಿಧತೆ ಇರುತ್ತದೆ ಪ್ರತಿಯೊಂದಕ್ಕೂ ಅದರದೇ ಆದ ರುಚಿ ಬಣ್ಣ ಎಲ್ಲವನ್ನು ಕಾಣಬಹುದಾಗಿದೆ ಆಹಾರ ಪದ್ದತಿಯಲ್ಲಿ ನಂಗೆ ತುಂಬ ಇಷ್ಟವಾದಂದರೆ ನಾನ್ ವೆಜ್ ಅದರಲ್ಲಿ ತುಂಬ ರೀತಿಯ ವಿವಿಧ ರೀತಿಯ ಆಹಾರವನ್ನು ತಯಾರಿಸಿದ್ದೇನೆ ಮತ್ತು ಮನೆಯವರು ಆ ರುಚಿಯನ್ನು ಸವಿದು ಒಳ್ಳೆಯ ಒಳ್ಳೆ ಕಮೆಂಟ್ಸನ್ನು ಸಹ ನೀಡಿದರು ಅದಲ್ಲದೆ ನಾ ಅದನ್ನು ಉದ್ಯೋಗವಾಗಿ ಪರಿವರ್ತಿಸ್ಕೊ ಬೇಕಂಬುದು ನನ್ನ ಆಸೆ ಆದರೆ ಅದಕ್ಕೆ ಮನೆಯಲ್ಲಿ ಒಪ್ಪದ ಕಾರಣ ಅದನ್ನ ನಾನು ಹವಾಸ್ಯವಾಗಿ ಸಹ ಪ್ರಾರಂಭಿಸಿದ್ದೀನಿ ಅಡುಗೆ ಬರಿ ಪುರುಷರು ಪುರುಷರಿಗಿಲ್ಲ ಮಹಿಳೆಯರಿಗೆ ಎಂಬಂತಿಲ್ಲ ಮಹಿಳೆಯರು ಹಾಗು ಪುರುಷರು ಇಬ್ಬರು ಸಹ ಇತ್ತೀಚಿನ ದಿನಗಳಲ್ಲಿ ಅಡುಗೆಯಲ್ಲಿ ಭಾಗವಹಿಸ್ತಾರೆ ಹೆಚ್ಚಾಗಿ ನನಗೆ ಅಡುಗೆ ಎಲ್ಲಿ ವಿವಿಧ ರೀತಿಯ ಆಹಾರಗಳನ್ನ ತಯಾರಿಸುವುದು ಹಾಗೆ ಅವುಗಳಿಗೆ ನನ್ನ ಯಾದೆ ಅದ ರೀತಿಯಲ್ಲಿ ಹೆಸರಿಡುವುದು ನಂಗೆ ತುಂಬ ಇಷ್ಟ ಅಡುಗೆ ಎಂಬುದು ಸ್ತ್ರೀಯರಿಗೆ ಮಾತ್ರವಲ್ಲ ಪುರುಷರು ಸಹ ಇತ್ತೀಚಿನ ದಿನಗಳಲ್ಲಿ ಅವರು ತುಂಬ ಇಂಟ್ರೆಸ್ಟಿಂದ ಕಲಿತಿರುವುದನ್ನು ಕಾಣಬಹುದಾಗಿದೆ ಹಾಗು ಅಡುಗೆ ಹಲವಾರು ರೀತಿಯ ಹವ್ಯಾಸಗಳಾಗಿವೆ ಇತ್ತಿಚೀನ ದಿನಗಳಲ್ಲಿ ಆನ್ಲೈನ್ಗಳಲ್ಲಿ ಸಿಗುವಂತಹ ಆಹಾರ ಪದ್ದತಿಗಳನ್ನು ನೋಡಿಕೊಂಡು ಮನೆಯಲ್ಲಿ ಸಹ ನಾವು ತಯಾರಿಸಿದ್ದಾಗ ಮನೆಯವ್ರಿಗೆ ತುಂಬ ಖುಷಿಯಾಗುತ್ತದೆ ಆಚೆ ಸಿಗುವಾ ಆಹಾರ ಪದ್ಧತಿಗು ಮನೆಯಲ್ಲಿ ಮಾಡುವ ಅಹಾರ ಪದ್ದತಿಗು ತುಂಬ ವ್ಯತ್ಯಾಸ ಇರುತ್ತದೆ ಹಾಗೆ ಅವುಗಳನ್ನು ತಿನ್ನುವುದರಿಂದ ಆಚೆ ಸಿಗುವಂತಹ ಆಹಾರ ಪದಾರ್ಥಗಳ್ನ ತಿನ್ನುವುದರಿಂದ ನಮ್ಮ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಹಾಗೆ ನಾನು ಮನೆಯಲ್ಲೇ ಪ್ರತಿಯೊಂದು ಸ್ನಾಕ್ಸ್ಗಳಾಗಿರಬೋದು ಎಲ್ಲವನ್ನು ಮಾಡಲು ಪ್ರಯತ್ನಿಸಿದೆ ಅದು ತುಂಬ ಒಳ್ಳೆ ರೀತಿಯಲ್ಲೇ ಪ್ರತಿಫಲವನ್ನು ನೀಡಿತು ಹಾಗಾಗಿ ಅದನ್ನು ಪ್ರತಿ ದಿನ ಯಾವುದಾರು ಒಂದು ರೀತಿಯ ಸ್ನಾಕ್ಸ್ ಮಾಡುವ ಮೂಲಕ ಮನೆಯಲ್ಲಿ ಹಾಗು ಕುಟುಂಬದವರಿಗೆ ಕೊಡುವುದು ನನ್ನ ಹವ್ಯಾಸವಾಗಿತ್ತು ಅದನ್ನು ಉದೋಗ್ಯವಾಗಿಸ್ಕೊಳ್ಬೇಕು ಎಂಬುದು ನನ್ನ ಆಸೆ ಬಟ್ ಅವರಿಗೆ ಈ ಅಡುಗೆ ಎಂಬುದು ಉದ್ಯೋಗ ಆಗುವುದಿಲ್ಲ ಎನ್ನುವುದು ಅವ್ರ ಅವ್ರ ಮನಸ್ಥಿತಿಗಳು ಹಾಗಾಗಿ ನಾನು ಅದನ್ನು ಹವ್ಯಾಸವಾಗಿ ಮುಂದುವರಿಸಿಕೊಂಡು ಬಂದಿದ್ದೇನೆ ಓದಿನ ಜೊತೆಗೆ ಅಡುಗೆ ಎಂಬುದು ಒಂದು ಹವ್ಯಾಸವಾಗಿದೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಅಡುಗೆಯನ್ನು ಕಲಿಯಲೆಬೇಕು ಏಕೆಂದರೆ ಪ್ರತಿದಿನವು ಸಹ ಆಚೆಯ ಆಹಾರಗಳನ್ನು ತಿನ್ನುವುದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮತ್ತು ಅವುಗಳನ್ನು ದಿನನಿತ್ಯದಲ್ಲಿ ಸೇವಿಸುವುದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಸಹ ಬೀಳಬಹುದು ಇದರಿಂದಾಗಿ ನಾನು ಅಡುಗೆ ಮಾಡುವುದನ್ನು ಕಲಿತೆ ಹಾಗೂ ಅಡುಗೆ ಎಂಬುದು ನನ್ನ ಇತ್ತೀಚಿನ ದಿನಗಳಲ್ಲಿ ನನಗೆ ಖುಷಿ ಕೊಡುವ ಒಂದು ಹವ್ಯಾಸವಾಗಿದೆ ಪ್ರತಿಯೊಂದು ಮನೆಗಳಲ್ಲು ಹೆಣ್ಣು ಮಕ್ಕಳು ಕಲಿಯ ಬೇಕಾದದ್ದೆಂದರೆ ಅಡುಗೆ ಅದರಲ್ಲು ವಿವಿಧವಾದ ಆಹಾರ ಪದ್ದತಿಗಳು ಹಬ್ಬಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಮುಂತಾದ ರೀತಿಯ ಸಿಹಿ ತಿನಿಸುಗಳು ಎಲ್ಲವನ್ನು ಸಹ ಮಾಡ್ತಾರೆ ಹಾಗೆ ನನಗು ಸಹ ಅವುಗಳ ಮೇಲೆ ತುಂಬ ಇಷ್ಟ ಏಕೆಂದರೆ ಅಹಾರದಲ್ಲಿ ವಿವಿಧತೆಯನ್ನ ಕಾಣಬಹುದು ಪ್ರತಿಯೊಂದು ಪ್ರದೇಶಕ್ಕೆ ತಕ್ಕಂತೆ ಅದರದೇ ಆದ ಆಹಾರ ಪದ್ದತಿಯನ್ನು ಹೊಂದಿರ್ತದೆ ಹಾಗೇ ನಮ್ಮ ಊರಿನಲ್ಲು ಸಹ ನನ್ನನ್ನು ಅಡುಗೆ ಮಾಡುವುದು ಕುಟುಂಬದವರಿಗೇ ಕೊಡುವುದು ಆದ್ದರಿಂದ ಪ್ರತಿಕ್ರಿಯೆಯನ್ನು ಪಡೆಯುವುದು ಒಂದು ಹವ್ಯಾಸವಾಗಿದೆ ಇದರಿಂದಾಗಿ ನನ್ನ ನನಗೆ ಈ ಹವ್ಯಾಸದಿಂದಾಗಿ ನಂಗೆ ನನ್ನ ಮೇಲೆ ತುಂಬ ಖುಷಿ ಇದೆ ಹಾಗೆ ಅಡುಗೆ ಎಂಬುದು ಹವ್ಯಾಸವಲ್ಲ ಉದೋಗ್ಯವಾಗಿಯು ಸಹ ಪರಿಣಮಿಸಿದೆ ಹಲವಾರು ಜನರು ಉದೋಗ್ಯವನ್ನು ಸಹ ಈ ಅಡುಗೆಯಿಂದ ಅವಲಂಭಿಸಿದ್ದಾರೆ ಅದಲ್ಲದೆ ಈ ಅಡುಗೆ ಮಾಡುವುದರಿಂದ ಹಲವಾರು ರೀತಿಯ ಮನೆಯಲ್ಲಿ ಆರೋಗ್ಯಕರವಾದ ಅಹಾರ ಪದ್ದತಿಯನ್ನು ರೂಢಿಸ್ಕೊಳ್ಬಹುದು ಇತ್ತೀಚಿನ ದಿನಗಳಲ್ಲಿ ಆಚೆ ಸಿಗುವಂತಹ ಆಹಾರ ಪದ್ದತಿಗಳು ನಮ್ಮ ಆರೋಗ್ಯದ ಮೇಲೆ ಹಾನಿಕರ ಮಾಡುವುದರಿಂದ ಮನೆಯಲ್ಲೇ ಅಡುಗೆಯನ್ನು ತಯಾರಿಸುವುದರಿಂದ ನಮ್ಮ ಜೀವನದಲ್ಲಿ ಒಳ್ಳೆಯ ಅಂಶಗಳನ್ನು ರೂಢಿಸಿಕೊಳ್ಳುವಂತಾಗುತ್ತದೆ ಈಗ ಬೇರೆಯವರು ಆಹಾರ ವಿ ಆಹಾರ ಪದ್ದತಿಯಲ್ಲಿ ವಿವಿಧ ಆಹಾರಗಳನ್ನು ಮಾಡುವ ಮೂಲಕ ಹಲವಾರು ರೀತಿಯ ಆಹಾರವನ್ನ ಮಾಡ್ತಾರೆ ಅದರಿಂದ ಹಣವನ್ನು ಸಹ ಗಳಿಸ್ತಾರೆ ಹಾಗಾಗಿ ಮನೆಯಲ್ಲೇ ಕುಳಿತು ಮಾಡುವುದು ಉತ್ತಮ ಏಕೆಂದರೆ ಆಚೆಯ ತಿನಿಸುಗಳು ಅಷ್ಟು ಸೂಕ್ತವಾಗಿ ಇರುವುದಿಲ್ಲ ಮತ್ತು ಅವುಗಳ ಬಳಕೆ ದಿನನಿತ್ಯದ ದಿನಗಳಲ್ಲಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತವೆ ಹಾಗಾಗಿ ನಾವು ದಿನನಿತ್ಯದಲ್ಲಿ ಆಹಾರವನ್ನು ಮನೆಯಲ್ಲಿ ಸಆ ಮಾಡ್ಬೇಕು ಅದಲ್ಲದೇ ಆಹಾರವು ಎಂಬುದು ನಮ್ಮ ಜೀವನದ ಒಂದು ಉತ್ತಮ ಅಂಶವಾಗಿರುತ್ತದೆ ಪ್ರತಿಯೊಂದು ಮನೆಯಲ್ಲಿ ಹೆಣ್ಣು ಮಕ್ಕಳಾಗಲಿ ಅಥವಾ ಗಂಡು ಮಕ್ಕಳಾಗಲಿ ಕಲಿಯ ಬೇಕಾದಂತಹ ಆಹಾರ ಅಡುಗೆಯಾಗಿದೆ ಅಡುಗೆಯನ್ನು ಅಡುಗೆಯ ಕಲೆಯನ್ನು ಉದ್ಯೋಗವಾಗಿ ಪರಿಣಮಿಸುವುದರ ಮೂಲಕ ಹಲವಾರು ರೀತಿಯ ಲಾಭಗಳನ್ನು ಗಳಿಸುವುದು ಹಾಗು ಅವುಗಳಲ್ಲಿ ಸಿಗುವಂತಹ ಉತ್ತಮ ಫಲಿತಾಂಶಗಳನ್ನು ಕಾಣಬಹುದಾಗಿದೆ ಇದಲ್ಲದೆ ನಮ್ಮ ಜೀವನದಲ್ಲಿ ಆಹಾರ ಪದಾರ್ಥಗಳ್ ಆಹಾರ ಪದ್ದತಿಗಳು ತುಂಬ ರೀತಿಯ ಅಂಶಗಳನ್ನು ಹೊಂದಿದೆ ಮತ್ತು ಅವುಗಳನ್ನು ಇತ್ತೀಚಿನ ದಿನಗಳಲ್ಲಿ ರೂಢಿ ಮಾಡಿಕೊಳ್ಳುವುದು ಒಂದು ಉತ್ತಮವಾದ ಕಾರ್ಯ ಎಂದು ಹೇಳ್ತಿನಿ ಅಡುಗೆ ಕಲೆಯ ಉದ್ಯೋಗವಾಗಿ ಬಳಸುವವರು ಬಳಸಲಿ ಹಾಗು ಮತ್ತು ಮನೆಯಲ್ಲಿ ಇರುವಂತಹ ಎಲ್ಲ ಕುಟುಂಬದ ಸದಸ್ಯರು ಸಹ ಈ ಅಡುಗೆಯ ಕಲೆಯನ್ನು ಕಲಿಯಬೇಕು ಎಂಬುದು ಒಂದು ಅಂಶಯವಾಗಿದೆ ಏಕೆಂದರೆ ಇತ್ತೀಚಿನ ದಿನಗಳ ಆರೋಗ್ಯದ ದೃಷ್ಟಿಯಿಂದಾಗಿ ಅಡುಗೆಯನ್ನು ಕಲೆಯಾಗಿ ಪರಿವರ್ತಿಸುವುದು ತುಂಬ ಬಹಳ ಮುಖ್ಯವಾದ ಅಂಶವಾಗಿರುವುದರಿಂದ ಈ ಅಡುಗೆ ನಮ್ಮ ಜೀವನದಲ್ಲಿ ಒಂದು ಬಹು ಮುಖ್ಯ ಅಂಶವಾಗಿ ಪರಿಣಮಿಸಿದೆ ಎಂದು ಸಹ ನಾನು ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಇದು ಅಡುಗೆ ಕಲೆಯಾಗಿ ಉದ್ಯೋಗ ಕಲೆಯನ್ನು ಉದ್ಯೋಗವಾಗಿ ಮಾಡಿಕೊಳ್ಳುವ ರೀತಿಯಾಗಿದೆ